ಒಂದು ಲಕ್ಷದ ಒಂದು ಸಾವಿರದ

ಒಂದು ಲಕ್ಷದ ಎರಡು ಸಾವಿರದ ಎರಡು ಮೂರು ಲಕ್ಷದ ಮೂರು ಸಾವಿರದ ಮೂರು ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನಾನೂರ ನಲ್ವತ್ತ ನಾಲ್ಕು ಐದು ಲಕ್ಷದ ಐದು ಸಾವಿರದ ಐದು ನೂರ ಐವತ್ತ ಐದು